ನಾನು ಒಂದು ಕನ್ನಡ ಮಾತಾಡುವ ಹುಡುಗಿಯಾಗಿ ನನ್ನ ಅಸ್ಮಿತೆ ಮತ್ತು ಪ್ರಜ್ಞೆಯನ್ನು ವ್ಯಕ್ತಪಡಿಸುವಲ್ಲಿ ನಮ್ಮ ಭಾಷೆ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತದೆ ಎಂದು ವೈ ವಹಿಸುತ್ತದೆ ಎಂದು ನಾನು ಕಂಡುಕೊಂಡಿದ್ದೇನೆ ಕನ್ನಡವು ಕೇವಲ ಸಂವಹನ ಸಾಧನವಲ್ಲ ಆದರೆ ನನ್ನ ಸಂಸ್ಕೃತಿ ಪರಂಪರೆ ಮತ್ತು ಕರ್ನಾಟಕ ರಾಜ್ಯದೊಂದಿಗೆ ಸಂಪರ್ಕದ ಪ್ರ ಪ್ರತಿಬಿಂಬವಾಗಿದೆ ಇದು ಶ್ರೀಮಂತ ಇತಿಹಾಸವನ್ನು ಹೊಂದಿರುವ ಸುಂದರವಾದ ಭಾಷೆಯಾಗಿದ್ದು ನನಗೆ ಅದರ ಬಗ್ಗೆ ಬಹಳ ಒಂದು ಹೆಮ್ಮೆ ಇದೆ ಮತ್ತು ನನ್ನ ಬೇರುಗಳಿಗೆ ಹೆಮ್ಮೆ ಮತ್ತು ಸಂಪರ್ಕದ ಬಲವಾದ ಭಾವನೆಯನ್ನು ನಾನು ಅನುಭವಿಸ್ತೀನಿ ಈ ಭಾಷೆಯನ್ನು ಮಾತಾಡುವಾಗ ಕನ್ನಡದ ಮೂಲಕ ನಾನು ಸಾಂಸ್ಕೃತಿಕ ಸಂಪ್ರದಾಯಗಳಲ್ಲಿ ಭಾಗವಹಿಸ್ಬೋದು ಮತ್ತು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಅರ್ಥಪೂರ್ಣ ಸಂಭಾಷಣೆಯಲ್ಲಿ ತೊಡಗಬೌದು ಅಂತ ನನ್ಗೆ ಅನಿಸುತ್ತೆ ಮತ್ತು ಹಬ್ಬಗಳನ್ನೂ ಆಚರಿಸುವಾಗ ಇದು ನನಗೆ ಒಂದು ಕನ್ನಡ ಮಾತಾಡುವಾಗ ಬಹಳ ಅದು ಒಂದು ಸುಲಭವಾಗಿ ವಾಗಿ ನಾವು ಒಬ್ಬರನ್ನೊಬ್ರು ಮಾತಾಡಿಸ್ಬೋದು ಅಥ್ವಾ ನಮ್ಮ ಅಭಿಪ್ರಾಯಗಳನ್ನು ನಾವು ವ್ಯಕ್ತ ಪಡಿಸ್ಬೋದು ಮತ್ತು ಪ್ರೀತಿ ಪಾತ್ರರ ಜೊತೆ ಮಾತಾಡುವಾಗ್ಲೂ ಕನ್ನಡದಲ್ಲಿ ಸಂಭಾಷಣೆ ಮಾಡುವಾಗ ಅಥ್ವಾ ಕನ್ನಡ ಹಾಡುಗಳನ್ನು ಹಾಡುವಾಗ ಅನ್ನೆ ಇದು ಬಹಳ ಸಾಹಿತ್ಯವನ್ನು ಓದುವಾಗ ಎಲ್ಲರಲ್ಲಿ ಕನ್ ಕರ್ನಾಟಕ ಮತ್ತು ಕನ್ನಡ ಮಾತಾಡುವ ಸಮುದಾಯ ದೊಡನೆ ನಾನು ಸಂಪರ್ಕವನ್ನು ಬಲಪಡಿಸುವ ಆಳವಾದ ಆತ್ಮೀಯತೆ ಮತ್ತು ಗುರುತನ್ನು ನಾನು ಅನುಭವಿಸ್ತೀನಿ ಇದು ನಾನು ಯಾರೆಂಬುದರ ಒಂದು ಭಾಗವಾಗಿ ಮತ್ತು ಇದು ನಮ್ಮೆಲ್ಲರಿಗೂ ಒಂದು ಶಕ್ತಿ ಮತ್ತು ಐಕ್ಯತೆಯ ಅಥ್ವಾ ಏಕತೆಯ ಮೂಲವಾಗಿದೆ ಅಂತ ನನ್ಗೆ ಅನಿಸುತ್ತೆ